ಹೇಳಿ ಯಾರು ಹಾಂ ಹೌದು ಸರ್ ಏನು ಆಗಬೇಕಾಗಿತ್ತು

ಹಾಂ ಹೌದ್ ಹೌದು ಹಾಂ ಹೇಳಿ

ಜಾಮುನ್ ಮೀನು ಒಂದು ಕೆ ಜಿಗೆ ಇನ್ನೂರು ರೂಪಾಯಿ ಎಷ್ಟು ಹಾಂ ಎಷ್ಟು ಬೇಕಾಗುತ್ತೆ ನಿಮಗೆ ಅದೆಲ್ಲ ರೈಟ್ ಜಾಸ್ತಿ ಮುನ್ನೂರ ಐವತ್ತು

ಹಾಂ ಹೌದು ಸರ್ ಎಲ್ಲ ಫಿಕ್ಸಡ್ ರೇಟು

ಅದು ಅದೇ ಇನ್ನೂರ ಐವತ್ತು ಸರ್

ಇಲ್ಲ ಇಲ್ಲ ಸರ್ ನಾವೆಲ್ಲ ಫ್ರೆಶ್ ಅದು ಮೇ ಫ್ರೆಶ್ ಆಗಿರೋದನ್ನೇ ಮಾರೋದು ಸ್ಟಾಕ್ ಏನೂ ಮಾರಲ್ಲ ನಾವು ಎಷ್ಟು ಗಂಟೆಗೆ ಬೇಕಾಗುತ್ತೆ ನಿಮಗೆ ಹಾಂ ಟೆನ್ ಓ ಕ್ಲಾಕ್ ಒಳಗಡೆ ನೀವೇ ಬಂದು ತಗೊಂಡು ಹೋಗ್ಬಿಡಿ ನಮಗೆ ತಮಿಳ್ನಾಡು ಸೈಡಿಂದ ಬರುತ್ತೆ ಯಾಕೆ ಹೇ ಇಲ್ಲ ಇಲ್ಲ ಸರ್ ಕಡಲ ಮೀನೇ ಎಲ್ಲ ಹಾಂ ಹಾಂ ಹೌದು ಸರ್ ನೀವು ಒಂದು ಸಾರಿ ತಗೊಂಡೋಗಿ ನೋಡಿ ಬೇಕಾದರೆ ಮತ್ತೆ ನಮ್ಮ ನಮ್ಮ ಮಾರ್ಕೆಟಿಗೇ ಕಾಲ್ ಮಾಡ್ತೀರಾ ಹಾಂ ಸರಿ ಸರ್ ಆಯಿತು ಹಾಂ ಬರಬೇಕಾದ್ರೆ ಕಾಲ್ ಮಾಡ್ಬುಟ್ಟು ಬನ್ನಿ ಹಾಂ ತ್ಯಾಂಕ್ ಯು ಸರ್